ಕ್ರೀಡೆಗಳು ಎಲ್ಲ ರೀತಿಯ ಸ್ಪರ್ಧಾತ್ಮಕ ದೈಹಿಕ ಚಟುವಟಿಕೆಗಳೆ ಆಗಿದೆ ನನು ಅದಲ್ಲದೆ ಅದು ಪ್ರಾಸಂಗಿಕ ಅಥವಾ ಸಂಘಟಕರ ಭಾಗವಿಕೆಯ ಮೂಲಕ ದೈಹಿಕ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ ಅದಲ್ಲದೆ ಮಾನಸಿಕ ಆರೋಗ್ಯ ಕೂಡ ಇದು ತುಂಬ ಸಹಕಾರಿಯಾಗಿದೆ ಹೇಗೆಂದರೆ ಕ್ರೀಡೆಯು ವ್ಯಕ್ತಿಯ ದೈನಂದಿನ ಜೀವನ ಮತ್ತು ಆರೋಗ್ಯದ ಮೇಲೆ ದೈಹಿಕ ಮತ್ತು ಮಾನಸಿಕ ಈ ಎರಡೂ ಪ್ರಮಾಣದಲ್ಲಿ ಎರಡರಲ್ಲಿಯೂ ಏನು ಗಮನಾರ್ಹ ಪರಿಣಾಮವನ್ನು ಬೀರುತ್ತದೆ ನೀವು ಯಾವುದೇ ರೀತಿಯ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಾಗ ಏನಾಗ್ತದಂದ್ರೆ ತೀವ್ರವಾದ ದೈಹಿಕ ಚಟುವಟಿಕೆಯು ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ ಅದಲ್ಲದೆ ಮಧುಮೇಹದ ಅಪಾಯವನ್ನು ತುಂಬ ಕಡಿಮೆ ಮಾಡ್ತದೆ ನೀವು ಈ ಕ್ರೀಡೆಯಿಂದ ಭಾಗವಹಿಸುವುದರಿಂದ ಅದಲ್ಲದೆ ರಕ್ತದೊತ್ತಡ ಮತ್ತು ಈ ಏನು ರಕ್ತದ ಒತ್ತಡದ ಮಟ್ಟ ಏನುಂಟು ಅದನ್ನು ಸಹಿತ ಕಡಿಮೆ ಮಾಡುತ್ತದೆ ಇನ್ನು ಹೇಳಬೇಕೆಂದರೆ ಇದು ದೈಹಿಕವಾಗಿ ಹೇಗೆ ನಿಮಗೆ ಈ ಕ್ರೀಡೆಯು ಉಪ ಪ್ರಯೋಜನಕಾರಿಯಾಗಿದೆ ಅಂದರೆ ಇದು ನಿಮ್ಮ ದೇಹದ ತೂಕ ಹೆಚ್ಚಳವನ್ನು ನಿಯಂತ್ರಿಸುತ್ತದೆ ಸತತವಾಗಿ ಅಥವಾ ಒಂದು ಸಾಧಾರಣವಾಗಿ ನೀವು ಕ್ರೀಡೆ ಆಡುವುದ್ರಿಂದ ಇದು ನಿಮ್ಮ ತೂಕದ ಹೆಚ್ಚಾ ಹೆಚ್ಚಾಗದಂತೆ ಇದು ಕಾಪಾಡ್ತದೆ ಸ್ಥೂಲಕಾಯದ ಜೀವನ ಮಾಡ್ತದೆ ಅದಲ್ಲದೆ ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ತದೆ ರಕ್ತ ಪರಿಚಲನೆ ಸುಧಾರಿಸ್ತದೆ ನಿಮ್ಮದೇನದು ಬ್ಲಡ್ ಪಂಪಿಂಗ್ ಲೆವೆಲ್ ಏನುಂಟು ಅದನ್ನು ಸುಧಾರಿಸ್ತದೆ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡ್ತದೆ ಅದಲ್ಲದೆ ನಿಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ನಿಮಗೆ ಬಲವಾದ ಸ್ನಾಯು ಬಲವಾದ ಮೂಳೆ ಇದಕ್ಕೂ ಕೂಡ ಒಂದು ಕ್ರೀಡೆಯು ತುಂಬ ಅತ್ಯಗತ್ಯವಾಗಿದೆ ಅದಲ್ಲದೆ ಇದು ನಿಮಗೆ ಮಾನಸಿಕವಾಗಿ ಹೇಗೆ ಸಹಕಾರಿಯಾಗಿದೆ ಅಂದರೆ ನಿಮ್ಮ ಮೂಡ್ ಏನು ಹೇಳ್ತೇವೆ ಆ ಮೂ ಈಗ ಯಾವುದೋ ಒಂದು ಕ್ರೀಡೆ ಆಡುವುದ್ರಿಂದ ನಿಮಗೆ ಸ್ವಲ್ಪ ತೊಂದರೆ ಅಥವಾ ಸ್ಟ್ರೆಸ್ ಏನಂತ ಹೇಳ್ತೇವೆ ಅದಿದ್ದರೆ ನಿಮಗೆ ಸ್ವಲ್ಪ ಕ್ರೀಡೆ ಆಡುವುದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಥವಾ ದ ಒಂದು ಸ್ವಲ್ಪ ತೊಂದರೆಯಿಂದ ನಿಮಗೆ ಸ್ವಲ್ಪ ವಿಶ್ರಾಂತಿ ಸಿಗ್ತದೆ ಅದಲ್ಲದೆ ಆ ಒತ್ತಡವನ್ನು ಕಡಿಮೆ ಮಾಡತ್ತೆ ಆ ಸ್ಟ್ರೆಸ್ ಲೆವೆಲ್ ಏನುಂಟು ಅದನ್ನು ಕಡಿಮೆ ಮಾಡುತ್ತದೆ ಅದಲ್ಲದೆ ಈ ಮಾನಸಿಕ ಖಿನ್ನತೆಗೆ ಕೂಡ ಕ್ರೀಡೆ ತುಂಬ ಉಪಯೋಗ ಉಪಯೋಗವಾಗಿದೆ ಅಲ್ಲದೆ ನಿಮ್ಮ ಸ್ಲೀಪಿಂಗ್ ಅಭ್ಯಾಸವನ್ನು ಸುಧಾರಿಸ್ತದೆ ನಿಮಗೆ ನಿದ್ದೆಯ ಗುಣಮಟ್ಟ ಕಡಿಮೆ ಇದ್ದರೆ ಅದನ್ನು ಹೆಚ್ಚಿಸುತ್ತದೆ ನಿಮಗೆ ನಿದ್ದೆಯ ತೊಂದರೆ ಇದ್ದರೆ ಉತ್ತಮ ನಿದ್ದೆಯನ್ನು ಈ ಕ್ರೀಡೆ ಕೂಡ ಒದಗಿಸಿಕೊಡ್ತದೆ ಅಲ್ಲದೆ ಒಂದು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಿಮಗೆ ಆತ್ಮವಿಶ್ವಾಸದ ಸ್ವಲ್ಪ ಕೊರತೆ ಇದ್ದರೆ ಈ ಆಟ ಆಡುವುದ್ರ ಮೂಲಕ ಅಥವಾ ಕ್ರೀಡೆ ಆಡುವುದ್ರ ಮೂಲಕ ನಿಮಗೆ ಮಾನಸಿಕ ಪ್ರಯೋಜನ ಕೂಡ ದೊರೆಯುತ್ತದೆ ಅದಲ್ಲದೆ ಕ್ಯಾನ್ಸರ್ ಬುದ್ದಿಮಾಂದ್ಯತೆ ಸಂಧಿವಾತ ಹೃದ್ರೋಗ ಇಂತಾದ ಅನೇಕ ರೋಗಗಳಿಗೆ ಈ ಕ್ರೀಡೆಯು ಕೂಡ ಒಂದು ಸ್ವಲ್ಪ ಮದ್ದಾಗಿದೆ